ಹಲೋ ಸುಮನ್ ಟ್ರಾವೆಲ್ಸಾ ಹಾಂ ಆಗ ನಾನೊಂದು ಕ್ಯಾಬ್ ಬುಕ್ ಮಾಡಿದ್ದೇನೆ ನಿಮ್ಮಲ್ಲಿ ಆದರೆ ಅವರು ಲೇಟ್ ಆಗ್ತದೆ ಅಂತ ಕಾರಣಗಳನ್ನ ಹೇಳಿದ ಕಾರಣ ನಾನು ಕ್ಯಾಬನ್ನು ಕ್ಯಾನ್ಸಲ್ ಮಾಡಿದ್ದೇನೆ ಆದರೆ ಅವರಿಗೆ ಕ್ಯಾಬ್ ಬುಕ್ ಮಾಡುವಾಗಲೇ ಪೇಮೆಂಟ್ ಕೂಡ ಮಾಡಿದ್ದೆ ಆದರೆ ಈಗ ಕ್ಯಾನ್ಸಲ್ ಮಾಡಿ ಆದ್ಮೇಲೂ ಕೂಡ ನನಗೆ ಅದು ರಿಫಂಡ್ ಆಗಲಿಲ್ಲ ಅದರ ಪೇಮೆಂಟ್ ಮಾಡಿದ ಪೇಮೆಂಟ್ ಯಾವಾಗ್ಲೋ ರಿಫಂಡ್ ಆಗ್ತದೆ ಹಾಂ ಓಕೆ ಟ್ವೆಂಟಿ ಫೋರ್ ಆರ್ಸಾ ಓಕೆ ಹೇಗೆ ರಿಫಂಡ್ ಆಗ್ತದೆ ಅಂದರೆ ಬ್ಯಾಂಕಿಗೆ ಡೈರೆಕ್ಟ್ ಕ್ರೆಡಿಟ್ ಆಗ್ತದ ಇಲ್ಲ ಜಿ ಪೇ ಫೋನ್ ಪೇ ಹೇಗೆ ಹಾಂ ಸರಿ ಓಕೆ ಹಾಂ ಥ್ಯಾಂಕ್ ಯು